ಈಗ ಸಾರಿಗೆ ಎಲ್ಲ ಸೌಲಭ್ಯ ಎಲ್ಲ ಈಸಿಯಾಗಿ ಹೋಗಿದೆ ಯಾವುದಕ್ಕೆ ಸಹ ಈಗ ಸಾರಿಗೆಯು ಬೇಕು ಟು ವೀಲರ್ ಫೋರ್ ವೀಲರ್ ತ್ರಿ ವಿಲ್ಲರ್ ಎಲ್ಲ ಬಂದಿದೆ ಸಾರಿಗೆ ಮೊದಲು ಹಾಗೆ ನಮ್ಮ ಕಾಲದಲ್ಲಿ ಹಾಗೆ ಇರಲಿಲ್ಲ ನಾವು ಮೂರು ಮೂರು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಶಾಲೆಗೆ ಹೋಗುವಾಗ ನಡೆದುಕೊಂಡು ಹೋಗಬೇಕು ಅದು ನಡೆದುಕೊಂಡು ಹೋಗುವಾಗ ಸಹ ಒಂದು ಸರಿ ಸರಿಪಟ್ಟ ದಾಡಿದ್ದ ದಾರಿ ಇತ್ತ ದಾರಿ ಇಲ್ಲ ಎಲ್ಲ ನೀರು ತು ನೀರಿನ ಮಳೆಗಾಲದಲ್ಲಿ ನೀರು ತುಂಬಿಕೊಂಡಿರ್ತದೆ ಸೊಂಟದ ಮೇಲೆ ನೀರ್ತದೆ ಮತ್ತೆ ಸಹ ಅದರಲ್ಲಿ ಹೋಗ್ಬೇಕಾಗ್ತದೆ ಒಂದು ಸೇತುವೆ ಸಹ ಸರಿ ಇರಲಿಲ್ಲ ಕಲ್ಲಿನ ಸೇತುವೆ ಅದರ ಮೇಲೆ ಹೋಗಬೇಕು ಹೀಗಿನ ಕಾಲದಲ್ಲಿ ಸೇತುವೆ ಅಡ್ವಾನ್ಸ್ ಆಗಿದೆ ಮೊದಲು ತುಂಬವಾಗಿದೆ ಸಾರಿಗೆ ಎಲ್ಲ ಆಗಿದೆ ಯಾವುದಕ್ಕೆ ಸಹ ಈಗ ರಿಕ್ಷಾ ಟೆಂಪೋ ಟು ವೀಲರ್ ಅದೂ ಇದೂ ತುಂಬ ಸೌಲಭ್ಯ ಆಗಿದೆ ಟ್ರಾ ಇದು ಟು ಇದರಲ್ಲಿ ಸಾರಿಗೆಯಲ್ಲಿ ಬಸ್ಸು ಎಲ್ಲಿ ಹೋದರೆ ಸಾ ಬಸ್ ಉಂಟು ಟ್ರೈನ್ ಉಂಟು ಟ್ರೈನ್ ಬಸ್ಸು ಮೊದಲು ಸಹ ಇತ್ತು ಆದ್ರೆ ಸಹ ಇಷ್ಟು ಇರಲಿಲ್ಲ ಇದು ಒಂದು ಎರಡು ನಿಮಿಷಕ್ಕೆ ಮೂರು ನಿಮಿಷಕ್ಕೆ ಎಕ್ಸ್ಪ್ರೆಸ್ ಉಂಟು ಈಗ ಎಲ್ಲಿಗೆ ಹೋಗಬೇಕಾದ್ರೆ ನೋಡೋದು ಅಗತ್ಯ ಇಲ್ಲ ಮೊದಲೂ ಏಳು ಗಂಟೆ ಆದ ಮೇಲೆ ಬಸ್ ಇರ ಇರಲಿಲ್ಲ ಈಗ ಒಂಬತ್ತು ಹತ್ತು ಆದರೆ ಸಾ ಬಸ್ ಉಂಟು ಈಗ ತುಂಬ ಸೌಲಭ್ಯ ಆಗಿದೆ ಈಗಿನ ಜನರಿಗೆ ತುಂಬ ಸೌಲಭ್ಯ ಆಗಿದೆ ಆದ್ದರಿಂದ ಅವರ ಆರೋಗ್ಯದಲ್ಲಿ ಸಹ ಇದಾಗಿದೆ ಈಗ ಮೊದಲು ಹಾಗಿಲ್ಲ ನಡೆದುಕೊಂಡು ಹೋಗಬೇಕು ನಡೆದುಕೊಂಡು ಬರಬೇಕು ನೀರಿನಲ್ಲಿ ನೀರಿನಲ್ಲಿ ಹೋಗ್ಬೇಕು ನೀರು ತುಂಬ ನೀರು ತುಂಬ ಆಗ್ತದೆ ಮತ್ತೆ ಈಗ ಒಂದೂ ಜನ ಒಂದು ಸೌಖ್ಯ ಇಲ್ಲದಿದ್ರೆ ಅವರಿಗೆ ಡಾಕ್ಟ್ರಲ್ಲಿಗೆ ಹೋಗಬೇಕಾದರೆ ಏನು ಸೌಲಭ್ಯ ಇರಲಿಲ್ಲ ಇಲ್ಲಂದರೆ ಸೈಕಲ್ನಲ್ಲಿ ತೆಗೆದುಕೊಂಡು ಹೋಗಬೇಕು ಇಲ್ಲ ನಡೆದು ಎತ್ತಿಕೊಂಡು ಹೋಗಬೇಕು ಎಂಬುಲೆನ್ಸ್ ಯಾವ ಸಾರಿಗೆ ಟೆಂಪೊ ರಿಕ್ಷಾ ಯಾವುದೂ ಇಲ್ಲ ಮತ್ತು ಮತ್ತೆ ಇದ್ದರೆ ಸಹ ಮನೆವರೆಗೆ ರೋಡ್ ಇಲ್ಲ ಹೋಗಲಿಕ್ಕೆ ರೋಡ್ ಸಿಗುವುದಿಲ್ಲ ಎಲ್ಲಿಂದ ಎಲ್ಲಿಗೆ ನಡೆದುಕೊಂಡು ಹೋಗಬೇಕು ಎಲ್ಲ ಎಲ್ಲ ಬಂದು ಉಂಟು ಹೊಏ ಉಂಟು ಎಲ್ಲ ಉಂಟು ಅದರಲ್ಲಿ ಹೋಗಬೇಕು ಗದ್ದೆ ಉಂಟು ಗದ್ದೆ ಗಾಡಿ ಎಲ್ಲಿ ಬರೋದು ಗಾಡಿ ಬರುವುದಿಲ್ಲ ಈಗ ಸೌಲಭ್ಯ ಎಲ್ಲ ಆಗಿದೆ ಮನೆ ಮನೆಗೆ ಕ ದಾರಿ ಆಗಿದೆ ಹತ್ತು ಫೀಟಿದು ಹನ್ನೆರಡು ಫೀಟಿದು ದಾರಿ ಆಗಿದೆ ಎಂತ ಸಹ ಹೋಗ್ತದೆ ಹೀಗೆ ತುಂಬ ಸೌಲಭ್ಯ ಎಂಬುಲೆನ್ಸ್ ಬೇಕಾದರೆ ಎಂಬುಲೆನ್ಸ್ ಬರ್ತದೆ ಒಂದು ಕಾಲ್ ಮಾಡಿದರೆ ಎಂಬುಲೆನ್ಸ್ ಬರ್ತದೆ ಮೊದಲು ಎಂಬುಲೆನ್ಸ್ ಬಿಟ್ಟು ಇನ್ನು ರಿಕ್ಷಾ ಸಹ ಸಿಗಲಕ್ಕಿಲ್ಲ ಮೊದಲು ಮೊದಲು ಅಷ್ಟೂ ಕಷ್ಟ ಆಗ್ತಿತ್ತು ನಾವು ಅದು ಶಾಲೆ ಮಾಡಿದ್ದು ನಾವು ಎಷ್ಟು ಕಷ್ಟದಿಂದ ಹೇಳಿದ್ರೆ ಅದು ಇಲ್ಲಿ ಈಗಿನ ಮಕ್ಕಳು ನಂಬಲಿಕ್ಕೆ ಇಲ್ಲ ಅಷ್ಟು ಉಂಟು ಈಗ ಸ್ವಲ್ಪ ಹೊರಗೆ ಬಂದು ಏನು ಹೇಳುವಾಗ ಗಾಡಿ ಬೇಕಂದು ಹೇಳ್ತಾರೆ ಅವರು ನಡ್ದು ನಡಿಲಿಕ್ಕೆ ಅಭ್ಯಾಸನೇ ಇಲ್ಲ ಸಾರಿಗೆ ಅಷ್ಟು ಸೌಲಭ್ಯ ಆಗಿದೆ ಟ್ರೈನ್ ಫ್ಲೈಟ ಫ್ಲೈಟ್ ತುಂಬ ಚೀಪಾಗಿದೆ ಈಗ ಎಲ್ಲಿಗೆ ಬೇಕಾದರೆ ಮೊದಲೊಂದು ಫ್ಲೈಟ್ ನೋಡಲಿಕ್ಕೆ ಹಣ ಕೊಡ್ಬೇಕಾಗ್ತಿತ್ತು ಈಗ ಫ್ಲೈಟ ನಲ್ಲಿ ಹೋಗೋದು ಅಷ್ಟು ಸುಲಭ ಆಗಿದೆ ಅಂತ ಹೇಳ್ಳಿಕ್ಕೆ ಆಗೋಲ್ಲ ಈಗದ್ದು ಕಾಲವೇ ಸಾರಿಗೆ ಸಾಲ ಆಗಿದೆ ಎಲ್ಲ ಸಾರಿಗೆ ಸಾರಿಗೆ ಆಯಿತು ಮತ್ತೆಂತ